ಮದುವೆಯಲ್ಲಿ ಸಾಮಾನ್ಯವಾಗಿ ವಧುವಿಗೆ ಉಡುಗೊರೆಗಳನ್ನು ಕೊಡುವುದು ಒಂದು ಸಂಪ್ರದಾಯ ಪದ್ಧತಿ ಹಿಂದಿನ ಕಾಲದಿಂದಲೂ ಇದು ಬಂದಿದೆ ನಮ್ಮ ತಾಯಿ ಅಜ್ಜಿ ಅವರೆಲ್ಲ ಹೇಳ್ತಾ ಇದ್ದರು ಅವರು ಒಬ್ಬೊಬ್ಬರು ಒಂದೊಂದು ಆವಾಗೆಲ್ಲ ಭಾಂಡೆಯ ಸಾಮಾನು ಅವೆಲ್ಲ ಕೊಡೊ ಒಂದು ಪದ್ಧತಿ ಇತ್ತು ಈಗಲೂ ಇದೆ ಆದರೆ ಆವಾಗ ಭಾಳ ಹೆಚ್ಚಿನ ಪ್ರಮಾಣದಲ್ಲಿತ್ತದು ಹಾಗಾಗಿ ನಮ್ಮ ತಾಯಿ ಅದೆಲ್ಲ ಹೇಳ್ತಾ ಇದ್ದರು ಒಬ್ಬೊಬ್ಬರು ಒಂದು ಒಂದು ಒಂದು ಮನೆಯಲ್ಲಿ ಮದುವೆ ಪ್ರಾರಂಭ ಆಯ್ತಂದ್ರೆ ಒಬ್ಬೊಬ್ರು ಒಂದೊಂದು ಏನೋ ಕೊಡಿಸೋದು ಹಾಗಾಗಿ ಅವರ ಮ ತಂದೆ ತಾಯಿಗೆ ಅದು ಒಂದು ಭಾರನೂ ಕಡಿಮೆ ಆದ ಹಾಗೆ ಆಗುತ್ತೆ ಇವರು ಅವರಿಗೆ ಆ ವಧುವಿಗೆ ಉಡುಗೊರೆನೂ ಕೊಟ್ಟ ಹಾಗೆ ಆಗುತ್ತೆ ಅಂತ ಆ ರೀತಿ ಮಾಡ್ತಾ ಇದ್ದರು ಈಗ್ಲೂ ಕೆಲ್ವೊಂದು ಫ್ಯಾಮಿಲಿಯಲ್ಲಿ ಹಾಗೆ ಮಾಡ್ತಾರೆ ಈಗ ನಾವು ಎಲ್ಲ ಒಂದೊಂದು ಕೊಡಿಸ್ಬಿಡ್ತೀವಿ ನೀವು ಎಲ್ಲ ತರಕ್ಕೆ ಹೋಗ್ಬೇಡ್ರಿ ನಾವು ಕೊಡಿಸ್ತೀವಿ ಅಂದ್ರೆ ಎಲ್ಲರೂ ಸೇರಿ ಕೊಟ್ಟುಬಿಟ್ರೆ ಅದು ಮುಗದು ಹೋಗುತ್ತಲ್ಲ ಆಕಿಗೆ ಕೊಡುವುದು ಭಾಂಡೆ ಸಾಮಾನು ಕೊಡುವುದು ಒಂದು ಪದ್ಧತಿ ವಧುವಿಗೆ ಮದ್ವೆ ಮಾಡುವಾಗ ನಮ್ಮ ಸ್ ನಮ್ಮ ಕಡೆ ಹಾಗಾಗಿ ಮನೆಗೆ ಉಪಯೋಗಕ್ಕೆ ಬರುವಂತಹ ಎಲ್ಲ ಸಾಮಾನುಗಳನ್ನು ತಾಯಿ ಕಡೆಯಲ್ಲಿ ತಂದೆ ತಾಯಿ ಕಡೆಯಲ್ಲವರು ವಧುವಿಗೆ ಕೊಡುವುದು ಒಂದು ಸಂಪ್ರದಾಯ ಅದನ್ನು ಎಲ್ಲರೂ ಸೇರಿ ಅವರಿಗೆ ಭಾರ ಆಗಬಾರ್ದು ಆ ಮದ್ವೆ ಮಾಡುವ ತಂದೆ ತಾಯಿಗೆ ಅಂತ ಎಲ್ಲರೂ ಸಂಬಂಧಿಕರು ಎಲ್ಲರೂ ಸೇರಿ ಕೆಲವೊಂದು ಒಂದು ಒಬ್ಬೊಬ್ಬರು ಒಂದೊಂದು ಒಬ್ಬರು ಒಂದು ಹಂಡೆ ಕೊಡಿಸಿದ್ರೆ ಒಬ್ಬರು ಒಂದು ಕೊಡ ಕೊಡಿಸೋದು ಒಬ್ರು ಇನ್ನೊಂದೇನೋ ಒಂದು ಪಾತ್ರೆ ಕೊಡಿಸೋದು ಹೀಗೆಲ್ಲ ಕೊಡಿಸಿ ಅವರಿಗೆ ತಂದೆ ತಾಯಿಗೆ ಭಾರ ಆಗದ ಹಾಗೆ ನೋಡಿಕೊಳ್ತಾ ಇದ್ದರು ಈಗಲೂ ಆ ಸಂಪ್ರದಾಯ ಕೆಲವೊಂದು ಊರಲ್ಲಿ ಕೆಲವೊಂದು ಮನೆಯಲ್ಲಿದೆ ಇಲ್ಲಿನೂ ಇದೆ ನಮ್ಮ ಕೊಪ್ಪಳದಲ್ಲಿ ಕೂಡ ಇದೆ ನಮ್ಮದು ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆ ಕೊಪ್ಪಳ ನಾವಿರೋದು ಇಲ್ಲಿ ಕೂಡ ಆ ರೀತಿ ಇದೆ ನಮ್ಮ ನೆರೆ ಹೊರೆಯವರ ಮನೆಯಲ್ಲಿ ಏನಾದರೂ ಒಂದು ಕ್ ಮದುವೆ ಆಯ್ತು ಅಂದ್ರೆ ಆ ವಧುವಿಗೆ ನಾವು ಏನು ಬೇಕೋ ನಮ್ಗೆ ಅತಿ ಅವ್ರು ನಮ್ಮ ಭಾಳ ಪರಿಚಯದವರು ಆತ್ಮೀಯರು ಅಂತಿದ್ರು ಅಂದ್ರೆ ನಾವು ಕೇಳ್ತೀವಿ ಹೋಗಿ ನಿಮಗೇನು ಬೇಕು ಅದನ್ನು ನಾವು ಕೊಡಿಸ್ತೀವಿ ಅದನ್ನು ನೀವು ತರ್ಬೇಡ್ರಿ ಅಂತ ಅಂದ್ರೆ ಅವರಿಗದು ಆ ಮದುವೆಯ ಒಂದು ಸಮಯದಲ್ಲಿ ಬೇಕಾದಷ್ಟು ಖರ್ಚುಗಳಿರ್ತಾವಲ್ಲ ಹಾಗಾಗಿ ಅವರಿಗದು ಕಡಿಮೆ ಆಗಲಿ ಅಂತ ಇನ್ನು ನಮ್ಗೆ ಅಷ್ಟು ಪರಿಚಯ ಇಲ್ಲ ಏನೋ ಕ್ಯಾಶುವಲ್ಲಾಗಿ ಕರ್ದಿರ್ತಾರೆ ಏನೋ ಪರಿಚಯ ಇರ್ತಾರೆ ಆಮೇಲೆ ಇಲ್ಲೇ ಒಂದು ಹತ್ತಿರ ಇದೀವಲ್ಲ ಅಂತಾನೂ ಕೆಲವೊಮ್ಮೆ ಕರೀತಿರ್ತಾರೆ ಅಂತಹ ಸಮಯದಲ್ಲಿ ಏನೋ ಬಟ್ಟೆ ಕೊಡಿಸೋದು ಆಮೇಲೆ ಈಗ ಈಗಿನ ಕಾಲದಲ್ಲಂತೂ ಉಡುಗೊರೆನ ಫೋಟೊ ಫ್ರೇಮೋ ಇಂಥವೆಲ್ಲ ಒಂಥರ ಹೊಸ ಹೊಸ ಐಟಮ್ಗಳನೆಲ್ಲ ಕೊಡಿಸೋದು ನಾವೊಂಥರ ಚೇಂಜ್ ಕೊಡ್ಬೇಕು ನಾವೊಂಥರ ಏನೋ ಸ್ಪೆಷಲ್ ಕೊಡಬೇಕು ಅಂತ ಒಬ್ಬೊಬ್ರ ವಿಚಾರಧಾರೆಗಳು ಇರ್ತಾವೆ ಅದ್ರ ಪ್ರಕಾರ ಏನೇನೋ ಕೊಡಸ್ತಾರೆ ಆಮೇಲೆ ಇನ್ನು ಸಂಬಂಧಿಕರು ಸಂಬಂಧಿಕರು ಬಂದರೆ ಅವರು ಬಂಗಾರದ ಒಡವೆಗಳನ್ನು ಆಮೇಲೆ ರಿಂಗನ್ನು ಆಮೇಲೆ ಓಲೆಗನ್ನು ಅವ್ರವರ ಒಂದು ಸಂಬಂಧ ಹೇಗಿದೆ ಅವ್ರು ಎಷ್ಟು ಸಂಬಂಧಿಕರೊಡನೆ ಯಾವ ರೀತಿ ಇರ್ತಾರೆ ಆಮೇಲೆ ಅವರು ಅವ್ರಿಗೆ ಅವ್ರ ಮನೇಲಿ ಏನಾದರೂ ಆದಾಗ ಏನು ಕೊಟ್ಟಿರ್ತಾರೆ ಅದ್ರ ಮೇಲಿಂದ ಅವರು ಆ ರೀತಿ ಆಗಿ ಕೊಡ್ತಾರೆ ಇನ್ನು ಪರಿಚಯದಲ್ಲಿ ಆಮೇಲೆ ಸ್ನೇಹಿತರು ಫ್ರೆಂಡ್ ಸರ್ಕಲ್ನಲ್ಲಿ ಎಲ್ಲರೂ ಸೇರಿ ಏನು ಬೆಳ್ಳಿ ಐಟಮ್ ಕೊಡಿಸೋದು ಈ ರೀತಿ ಕೂಡ ಸಂಪ್ರದಾಯ ಇಲ್ಲಿದೆ ಆ ರೀತಿ ಮಾಡ್ತೀವಿ ನಾವು ಮೊನ್ನೆ ನಮ್ಮ ಮಗನ ಮದುವೆ ಮಾಡಿದ್ವಿ ಮಗನ ಮದ್ವೆಯಲ್ಲಿ ಸುಮಾರು ಸೀರೆಗಳು ಪ್ಯಾಂಟ್ ಶರ್ಟ್ಗಳು ಆಮೇಲೆ ಬೆಳ್ಳಿ ಸಾಮಾನು ಹೀಗೆಲ್ಲ ಬಂದಿತ್ತು ನಮ್ಗೂನು ಅದನ್ನೆಲ್ಲ ನಾವು ನೋಟ್ ಮಾಡಿಟ್ಟುಕೊಂಡು ಮತ್ತವ್ರ ಮನೇಲಿ ಆದಾಗ ನಾವು ಕೊಡೋದು ಅಂದ್ರೆ ಇದೇನು ಅಂದರೆ ಆಮೇಲೆ ಕೆಲ್ವೊಂದು ಸಲ ದುಡ್ಡೂ ಕೊಡ್ತಾರಿಲ್ಲಿ ಬರೆ ಬಟ್ಟೆ ಬರೆ ಅಲ್ಲ ಬೆಳ್ಳಿ ಬಂಗಾರ ಅಲ್ಲ ದುಡ್ಡೂನು ಕೊಡ್ತಾರೆ ಆ ದುಡ್ಡು ಕೊಡೋದರಿಂದ ಅಂತೂ ನನ್ನ ವಿಚಾರದಲ್ಲಿ ಹೇಳಬೇಕಂದ್ರೆ ದುಡ್ಡು ಕೊಟ್ಟರೆ ಬಹಳ ಅನುಕೂಲ ಅಂತ ನನಗನಿಸುತ್ತೆ ಏಕಂದರೆ ಅವ್ರು ಬೇಕಾದಷ್ಟು ಖರ್ಚು ಮಾಡಿರ್ತಾರೆ ಇದೇನು ಎಲ್ಲರೂ ದುಡ್ಡು ಕೊಟ್ಬಿಟ್ರೆ ಬಟ್ಟೆ ಬರೆಗಿಂತ ದುಡ್ಡು ಏನಾದರೂ ಕೊಟ್ಟರೆ ಅವ್ರ್ಗೆ ಎದಕ್ಕಾದರೂ ಸಹಾಯ ಆಗತ್ತೇನೊ ಅಂತ ನಂದೊಂದು ವಿಚಾರ ಹಾಗಾಗಿ ನಾನು ನಾವಂತೂ ವೈಯಕ್ತಿಕವಾಗಿ ಹೇಳೋದಾದರೆ ನಾವು ದುಡ್ಡು ಕೊಡೋದೇ ಬಹಳ ಎಲ್ಲರ್ಗೆ ಎಲ್ಲಿ ಮದ್ವಿಗೆ ಹೋದರೂ ನಾವು ಸೀರೆ ಕೊಟ್ಟೆ ಮ ಪ್ಯಾಂಟ್ ಶರ್ಟ್ ಕೊಟ್ಟೆ ಅನ್ನೋದಕ್ಕಿಂತ ನಾವು ದುಡ್ಡನ್ನೇ ಕೊಟ್ಟು ಬರೋದು ಭಾಳ ನಾವು ಅಂದರೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಇನ್ನು ಮೊನ್ನೆ ಅದೇ ನಮ್ಮ ಮಗನ ಮದುವೇಲಿ ನಮಗೂ ಸುಮಾರು ಬಟ್ಟೆ ಬರೆ ಪ್ಯಾಂಟ್ ಶರ್ಟು ದುಡ್ಡು ಆಮೇಲೆ ಸಂಬಂಧಿಕರೆಲ್ಲ ಬಂಗಾರ ಅದೆಲ್ಲ ಕೊಟ್ಟಿದ್ದರು ಅದನ್ನು ನಾವು ಮತ್ತೆ ಅವ್ರವ್ರ ಮನೆಯಲ್ಲಿ ಆದಾಗ ನಾವು ಅದನ್ನು ಕೊಡಬೇಕು ಆ ರೀತಿ ಒಂದು ಒಬ್ರಿಗೊಬ್ಬರು ಒಂಥರ ಇದು ಏನಂದರೆ ಒಂದು ಪ್ರೀತಿಯ ವಿಷಯ ಒಂದು ಸಂಬಂಧದ ವಿಷಯ ಒಂದು ಗೆಳೆತನದ ವಿಷಯ ಇದು ಉಡುಗೊರೆ ಕೊಡೋದು ಅಂದ್ರೆ ಆಸ್ ಆಮೇಲೆ ಅವ್ರಿಗೆ ಒಂದು ಒಂದು ದೃಷ್ಟಿಯಿಂದ ಸಹಾಯ ಆಗಲಿ ಅಂತ ಒಂದಾದರೆ ಒಂದು ದೃಷ್ಟಿಯಿಂದ ನಮ್ಗೆ ನಾವು ಅದರಲ್ಲಿ ಹೆಸ್ರು ಹಾಕಿಸಿ ಕೊಡೋದು ಒಂದು ಸಂಪ್ರದಾಯ ಹಾಗಾಗಿ ಅದನ್ನು ನೋಡ್ದಾಗಾದರೂ ನಮ್ಮ ನೆನಪು ಅವ್ರಿಗೆ ಬರತ್ತೆ ಇಂಥವ್ರು ಇಂಥದ್ದು ಕೊಟ್ಟಾರಪ್ಪ ಅನ್ನೋದೊಂದು ಇರುತ್ತಲ್ಲ ಅವ್ರ ಮನೇಲಿ ಅನ್ನುವ ಒಂದು ವಿಚಾರನೂ ಇಲ್ಲಿದೆ ಹೀಗೆ ಈ ಉಡುಗೊರೆ ಕೊಡೊ ಒಂದು ಸಂಪ್ರದಾಯ ಬಂದೈತೆ ಇನ್ನು ವರದಕ್ಷಿಣೆಗೆ ಹೋದ್ರೆ ಆ ಹಿಂದಿಲ್ ಕಾಲದಲ್ಲಿ ಅಂತು ಇದೊಂದು ವರದಕ್ಷಿಣೆ ಒಂದು ದೊಡ್ಡ ಶಾಪ ಆಗಿತ್ತು ಅಂತ ಹೇಳ್ಬೋದು ಯಾಕಂದರೆ ಬಡವರ ಮನೆಯಲ್ಲಿ ಹುಟ್ಟಿದ ಮಕ್ಳಿಗೆ ಹೆಣ್ಣುಮಕ್ಳಿಗೆ ಮದುವೆ ಮಾಡೋದೇ ಒಂದು ದೊಡ್ಡ ಕೆಲಸ ಅದು ಒಂದು ದೊಡ್ಡ ತಲೆ ಭಾರ ತಂದೆ ತಾಯಿಗೆ ಹಾಗಾಗಿ ಹೆಣ್ಣು ಹುಟ್ಟಿದರೆ ಅಯ್ಯಪ್ಪ ಹೆಣ್ಣು ಹುಟ್ಟಿತು ಅನ್ನೋ ಒಂದು ಕಾಲ ಇತ್ತು ಯಾಕೆ ಅಂದರೆ ಇದೆ ವರದಕ್ಷ್ಣೆ ಸಲುವಾಗಿ ಹಿಂದಿನ ಕಾಲದಲ್ಲಿ ಅಷ್ಟು ಒಂದು ವರದಕ್ಷ್ಣೆದು ಹಾವಳಿ ಭಾಳ ಇತ್ತು ಯಾಕಂದರೆ ಆವಾಗ ಏನಂದರೆ ಗಂಡಿನವರು ಅಂದ್ರೆ ಒಂಥರ ಮೇಲೆ ಹೆಣ್ನವ್ರು ಅಂದರೆ ಒಂಥರ ಕೆಳಗೆ ಆ ಒಂದು ರೀತಿಯ ಒಂದು ಸಂಪ್ರದಾಯ ಬಂದದ್ದರಿಂದ ಹೆಣ್ಣಿನವ್ರು ಏನು ತಮ್ಮ ಆಸ್ತಿ ಮಾರಿಯೋ ಹೊಲ ಮನೆ ಮಾರಿ ಏನೋ ಮಾರಿ ಆ ವರದಕ್ಷ್ಣೆ ಕೊಟ್ಟು ಮಕ್ಕಳನ್ನ ಮದಿ ಮಾಡಿ ಕೊಡ್ತಿದ್ದರು ಅಷ್ಟು ಕೊಟ್ಟಾಗಲೂ ಕೂಡ ಮತ್ತು ಅವ್ರೇನು ಅಲ್ಲಿ ಸಮಾಧಾನವಾಗಿ ಇರ್ತಿದ್ದಿಲ್ಲ ಕೆಲವೊಬ್ಬರು ಮತ್ತು ಕಿರುಕುಳ ಮತ್ತು ಅವ್ರಿಗೆ ವರ ಇನ್ನೂ ಅದನ್ನು ತಗೊಂಡು ಬಾ ಇದನ್ನು ತಗೊಂಡು ಬಾ ಅಂತ ಅವ್ರ್ಗೆ ಹೇಳಿ ಕಿರುಕುಳ ಕೊಡೋದು ಅವ್ರ ತವ್ರು ಮನಿಗೆ ಕಳಿಸೋದು ಆಮೇಲೆ ಅವ್ರು ತಾವು ಕೇಳಿದ್ದನ್ನು ತರ್ದಿದ್ರೆ ಅವ್ರಿಗೇನೋ ಒಂದು ಪೆಟ್ರೋಲ್ ಹಾಕಿಯೋ ಚುಮ್ ಎಣ್ಣೆ ಚಿಮಣೆಣ್ಣೆ ಹಾಕಿಯೋ ಸುಡೋದು ಈ ರೀತಿ ಬೇಕಾದಷ್ಟು ಪ್ರಸಂಗಗಳು ಆವಾಗ ನಡೀತಿದ್ದವು ಈಗ್ಲೂ ಕೆಲವೊಂದು ಹಳ್ಳಿಗಳಲ್ಲಿ ಈಗ್ಲೂ ನಡಿತಾವೆ ಈಗ್ಲೂ ನಾವು ದೂರದರ್ಶನದಲ್ಲಿ ವೃತ್ತಪತ್ರಿಕೆಯಲ್ಲಿ ಓದ್ತಿರ್ತೀವಿ ಈಗ್ಲೂ ಇನ್ನೂ ಇದೆ ಆದ್ರೆ ಒಂದು ಶೇಕಡಾವಾರು ವಿಚಾರ ಮಾಡಿದಾಗ ಆಗಿನಷ್ಟು ಈಗಿಲ್ಲ ಯಾಕೆ ಅಂದರೆ ಹೆಣ್ಣುಮಕ್ಳು ವಿದ್ಯಾವಂತರಾಗ್ಯರೀಗ ಈಗ ಏನಂದ್ರೆ ಅತಿ ಕಿರುಕುಳ ಆಯ್ತಂದ್ರೆ ನಾವು ನಮ್ಮ ಕಾಲ ಮೇಲೆ ನಾವು ನಿಲ್ಬಲ್ವು ನಮ್ಮ ಭವಿಷ್ಯವನ್ನು ನಾವು ರೂಪಿಸ್ಕೊಳ್ಳ ಬಲ್ವಿ ಅನ್ನೋ ಧೈರ್ಯ ಇರೋದರಿಂದ ಬೇಡ ಅಂತ ಈಗ ಬಿಡುಗಡೆ ತಗೊಂಡು ಎಷ್ಟೋ ಹೆಣ್ಣುಮಕ್ಳು ನಾವು ಬದುಕ್ತೀವಿ ಸ್ವತಂತ್ರವಾಗಿ ಅನ್ನೋದೊಂದು ಕಾಲ ಇರೋದರಿಂದ ಅವರಿಗೆ ಒಂದು ವಿದ್ಯೆಯ ಬಲ ಇರೋದರಿಂದ ಜ್ಞಾನದ ಬಲ ಇರೋದರಿಂದ ಹಾಂ ಈಗ ಅಷ್ಟು ಅದರ ಪ್ರಮಾಣ ಕಡಿಮೆ ಆಗಿ ಬರ್ತಾ ಇದೆ ಹಿಂದಿನ ಕಾಲಕ್ಕೆ ಹೋಲಿಸಿದ್ರೆ ಈಗ ಅಷ್ಟೇನೂ ಇಲ್ಲ ವರದಕ್ಷ್ಣೆ ಕಿರುಕುಳ ಆದರೂ ವರದಕ್ಷ್ಣೆ ಪೂರ ನಿರ್ನಾಮ ಆಗಿದೆ ಅಂತ ಹೇಳಲಿಕ್ಕಂತೂ ಸಾಧ್ಯ ಇಲ್ಲ ಯಾಕೆಂದರೆ ವರದಕ್ಷಿಣೆ ಕೊಡೊ ಬದ್ಲು ಬಂಗಾರ ಕೊಡೋದು ಏನೋ ಆಸ್ತಿ ಕೊಡೋದು ಅವ್ರ ಹೆಸರಿಗೇನೊ ಒಂದು ಸೈಟ್ ಕೊಡೋದು ಅವ್ರ ಹೆಸರಿಗೇನೊ ಒಂದು ಲ್ಯಾಂಡ್ ಕೊಡೋದು ಈ ರೀತಿಯಾಗಿ ಇನ್ನೂ ನಡೆದಿದೆ ತಗೊಳ್ತಾ ಇದ್ದಾರೆ ಆಮೇಲೆ ಮತ್ತೂ ಒಂದು ಏನಂದ್ರೆ ಮದುವೆ ಆಗದೆ ಹೆಣ್ಣುಮಕ್ಳು ಉಳ್ಕೊಂಡರೆ ಅದು ಒಂದು ಸಮಾಜದಲ್ಲಿ ಭಾಳ ಘೋರ ಇದೆ ಮದುವೆ ಆಗದವರನ್ನ ನೋಡುವ ದೃಷ್ಟಿಯೇ ಬೇರೆ ಸಮಾಜ ಮದುವೆ ಆದೋರ್ನ ನೋಡುವ ದೃಷ್ಟಿಯೇ ಬೇರೆ ಇಂಥ ಸಮಾಜದಲ್ಲಿ ಮದುವೆ ಆಗದೆ ಹೆಣ್ಣುಮಕ್ಳು ಉಳ್ಕೊಂಡರೂ ಕೂಡ ಭಾಳ ಕಷ್ಟ ಐತಿ ಹೀಗಾಗಿ ತಂದೆ ತಾಯಿಗಳು ಅವ್ರು ಎಷ್ಟೇ ವಿದ್ಯಾವಂಟ್ರು ಆಗಿದ್ದರೂ ಕೂಡ ಅವ್ರನ್ನ ಕನ್ವಿನ್ಸ್ ಮಾಡಿ ಇಲ್ಲಮ್ಮ ನೀವು ಮದುವೆ ಆಗಲೇಬೇಕು ನಾವು ಹ್ಯಾಗೊ ಮಾಡಿ ವರ್ದಕ್ಷ್ಣೆ ಕೊಡ್ತೀವಿ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ನೀ ವರದಕ್ಷ್ಣೆ ವಿರೋಧಿ ಆಗಿ ಮದುವೆ ಆಗದೆ ಇರ್ತೀನಿ ಅನ್ನೋದು ಬೇಡ ಅಂತ ಆಕೆಗೆ ಎಲ್ಲ ಸಂಬಂಧಿಕರು ತಂದೆ ತಾಯಿ ಫೋರ್ಸ್ ಮಾಡಿ ಮದ್ವೆ ಮಾಡೋದು ಈಗ್ಲೂ ಇದೆ ಹೀಗಾಗಿ ವರದಕ್ಷಿಣೆ ಏನು ಕ್ ಸ್ ಕಂಪ್ಲೀಟಾಗಿ ಹೋಗಿಲ್ಲ ಸುಮಾರಾಗಿ ಅದ್ರದ್ದು ಶೇಕಡಾವಾರು ಮಾತ್ರ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಆದರೆ ಅಲ್ಲಲ್ಲಿ ಆವಾಗಾವಾಗ ನಾವು ಕೇಳ್ತಾ ಇರ್ತೀವಿ ವರದಕ್ಷ್ಣೆ ಕಿರುಕುಳದಿಂದ ಅಲ್ಲಿ ಅವರು ಸ್ ಆತ್ಮಹತ್ಯೆ ಮಾಡ್ಕೊಂಡರು ಇಲ್ಲಿ ಇವ್ರು ಆತ್ಮಹತ್ಯೆ ಮಾಡ್ಕೊಂಡರು ಅಂತ ಅವು ಕೇಸ್ ಆಗ್ತವೋ ಅವ್ರ್ಗೆ ಶಿಕ್ಷೆ ಆಗುತ್ತೋ ಇಲ್ವೋ ಒಟ್ಟು ಅದು ಬೇರೆ ವಿಷಯ ಆದರೆ ಈ ವರದಕ್ಷ್ಣೆ ಇನ್ನೂ ಪೂರ ನಿರ್ನಾಮ ಆಗಬೇಕು ಹೆಣ್ಣುಮಕ್ಳ ಸಬಲೀಕರಣ ಆಗಬೇಕು ಹೆಣ್ಣುಮಕ್ಳು ವಿದ್ಯಾವಂತರಾಗಿ ಯಾಕಂದರೆ ನಾಲೇಜ್ ಈಸ್ ಮೈಟ್ ಅಂತ ಹೇಳ್ತಾರೆ ಬುಕ್ಸ್ ರೂಲ್ಸ್ ದ ವಲ್ಡ್ ಅಂತ ಹೇಳ್ತಾರೆ ನಾಲೇಜ್ ಇದ್ರೆ ನಾವು ಏನನ್ನಾದ್ರು ಸಾಧಿಸ್ಬೋದು ಹಾಗಾಗಿ ಇದು ಇದ್ರದ್ದು ಒಂದು ಕೊನೆ ಆಗೋದೆ ಹೇಗೆ ಅಂದರೆ ಶಿಕ್ಷಣದಿಂದ ಮಾತ್ರ ಶಿಕ್ಷಣವಂತ್ರ್ ಹೆಣ್ಣುಮಕ್ಳು ಆದಷ್ಟು ಆಮೇಲೆ ಒಂದು ಜಾಗೃತ ಮನಸ್ಥಿತಿ ಅವರಲ್ಲಿ ಬಂತು ಅಂದ್ರೆ ನಾವು ಆ ಮದುವೆ ಆಗ್ದಿದ್ರು ಪರ್ವಾಗಿಲ್ಲ ನಾವು ಫೇಸ್ ಮಾಡ್ತೀವಿ ಸಮಾಜನ ನಾವು ಧೈರ್ಯವಾಗಿ ಬದುಕ್ತೀವಿ ಅನ್ನೋದೊಂದು ಅವ್ರ ಹತ್ರ ತಾಕತ್ತು ಬಂದು ಅವ್ರು ಆ ರೀತಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಾಗ ಅವಾಗ ಇದು ತನ್ನಿಂದ ತಾನೇ ವರದಕ್ಷ್ಣೆ ಕಡಿಮೆ ಆಗತ್ತೆ ಹಿಂದ್ಗ್ ಅತಿ ಹಿಂದಿನ ಕಾಲದಲ್ಲಿ ತೆರು ಕೊಟ್ಟು ಹೆಣ್ಣು ತರ್ತಿದ್ದರಂತೆ ಆ ಅವರಿಗೆ ಹೆಣ್ಣವರಿಗೆ ದುಡ್ಡು ಕೊಟ್ಟು ಹೆಣ್ಣು ತರ್ತಿದ್ದರು ಆ ಕಾಲ ಬರ್ಬಹುದು ಆದ್ರೆ ಅದಕ್ಕೆ ಇನ್ನೂ ಸಮಯ ಬೇಕಾಗುತ್ತೆ ಅದಕ್ಕೆ ಅಷ್ಟು ಅದು ನಿರ್ನಾಮ ಭಾಳ ಆಳವಾಗಿ ಬೇರು ಬೇರು ಇಳಿದಿರೋದ್ರಿಂದ ಅಷ್ಟು ಈಸಿ ಆಗಿ ಅದು ಹೋಗೋದಿಲ್ಲ